ನಮ್ಮ ಕರ್ನಾಟಕ ಭಾಷೆ ಅತ್ಯಂತ ಸುಂದರ ವೈಭವದಿಂದ ಕೂಡಿದೆ ಬೇರೆ ಭಾಷೆ ಇಂದ ಹೋಲಿಸಿ ಹೋಲಿಸಿದರೆ ಮರಾಠಿ ಹಿಂದಿ ಉರ್ದು ಅಥವಾ ಬೇರೆ ಬೇರೆ ಭಾಷೆಗಳಿಗೆ ಹೋಲಿಸಿದರೆ ನಮ್ಮ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ ಮತ್ತು ನಮ್ಮ ಭಾಷೆ ಇತಿಹಾಸವನ್ನು ವನ್ನು ಸಾರುವ ಭಾಷೆ ಮತ್ತು ನಮ್ಮ ಭಾಷೆಯನ್ನು ತುಂಬ ಸುಂದರವಾಗಿ ಉಚ್ಚರಿಸಬಹುದು ಮತ್ತು ಅತ್ಯಂತ ಸುಂದರವಾಗಿ ಕೇಳಿಸುತ್ತದೆ ನಮ್ಮ ಭಾಷೆಯಲ್ಲಿ ನಾವು ಕತೆ ಕವನ ಇದನ್ನು ತುಂಬ ಸುಲಭವಾಗಿ ಬರೆಯಬಹುದು ಅತ್ಯಂತ ಪ್ರಾಚೀನ ಅಂದರೆ ತುಂಬ ಪ್ರಾಚೀನ ಭಾಷೆಯಾಗಿದೆ ಕನ್ನಡ ಹಿಂದಿ ಉರ್ದು ಮರಾಠಿ ಇವುಗಳಿನ್ ಇವುಗಳನ್ನು ಮೀರಿದ ಪ್ರಾಚೀನ ಬಾ ಭಾಷೆ ಆಗಿದೆ ಸಂಸ್ಕೃತ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಯನ್ನು ಬರಲಾಗಿದೆ ಕನ್ನಡ ಭಾಷೆ ತುಂಬ ಸುಂದರವಾಗಿ ವೈಭೋಗದಿಂದ ಕೂಡಿದೆ ಕನ್ನಡ ಭಾಷೆ ತುಂಬ ಅತ್ಯಂತ ಸರಳವಾದ ಮತ್ತು ಸುಂದರವಾದ ಭಾಷೆಯಾಗಿದೆ